ಹೌದ್ ರೀ ಟ್ರಾವಲ್ ಏಜೆನ್ಸಿ ಹೇಳಿರಿ

ಯಾವ್ದು ಕ್ರುಜರ್ ಬೇಕೇನು ರೀ ಇನಿ ವ್ಯಾನ್ ಬೇಕು ರೀ ಹತ್ತು ಜನ ಇದ್ರೆ ಕ್ರುಜರ್ ಗ ಕ್ರುಜರೇ ಬೇಕು ರೀ ಮೇಡಮ್ ನಿಮಗೆ ಹತ್ತು ಜನ ಅಂದ್ರೆ ಕ್ರುಜರ್ ಗಾಡೀನೇ ಬೇಕು ಹ್ಞೂ ಹೇಳಿ ರೀ ಮೇಡಮ್ ಅವರೇ ಹಾಂ ಊಟಕ್ಕ ನಿಂದಿರ್ಸ್ತೀವಿ ರೀ ನಾಷ್ಟಾಕ್ಕೂ ನಿಂದರ್ಸ್ತೀವಿ ಎಲ್ಲ ನಿಂದರ್ಸ್ತೀವಿ ಎಷ್ಟು ದಿವ್ಸ ಬೇಕ್ರಿ ನಿಮ್ಗೆ ಗಾಡಿ ಒಂದು ವಾರ ಬೇಕು ರೀ ಗಾಡಿ ಒಂದು ವಾರ ಬೇಕಂತಂದ್ರೆ ನಿಮಗೆ ಮುನ್ನೂ ಮುನ್ನೂರು ಎವ್ರೇಜ್ ಹಿಡಿತೀವಿ ರಿ ಒಂದು ದಿನಕ್ಕೆ ಮುನ್ನೂರು ಎವ್ರೇಜ್ ಅಂದ್ರೆ ಈಗ ಒಂದು ಕಿಲೋಮೀಟ್ರ್ಗೆ ಹದಿನಾಲ್ಕು ರೂಪಾಯಿ ಐತೆ ರೀ ಮೇಡಮ್ಮ ಹದಿನಾಲ್ಕು ರೂಪಾಯ್ಗೆ ಒಂದು ಕಿಲೋಮೀಟ್ರ್ ರೀ ಹ್ಞೂ ರೀ ಹಾಂ ಇಲ್ಲ ಡ್ರೈವರ್ ಬತ್ತೆ ನೀವೇ ಕೊಡ್ಬೇಕು ರೀ ಅದನ್ನು ಅವ್ರಿಗೆ ಊಟದ್ದು ಡ್ರೈವರ್ ಬತ್ತೆ ನೀವೇ ನೋಡ್ಬೇಕು ರೀ ಉಳ್ದಿದ್ದು ನಾವು ಎಲ್ಲ ತಾ ಬಂದ ಮೇಲೆ ಕೌಂಟ್ ಮಾಡಿ ಎಷ್ಟಾಗತ್ತೆ ಅಮೌಂಟ್ ಅಂತ ಹೇಳ್ತಿವಿ ಅಷ್ಟು ಅಮೌಂಟ್ ನೀವು ಕೊಡ್ಬೇಕು ರೀ ಆದ್ರೆ ಪರ್ ಕಿಲೋಮೀಟ್ರ್ಗೆ ಹದಿನಾಲ್ಕು ರೂಪಾಯಿ ಆಗತ್ತೆ ರೀ ಮೇಡಮ್ ಹತ್ತು ರೂಪಯ್ಗೆ ಬರುದಿಲ್ಲ ರೀ ಮೇಡಮ್ ಹದಿನಾಲ್ಕು ರೂಪಾಯ್ನೇ ಐತೆ ರೀ ಎಲ್ಲ ಪೆಟ್ರೋಲು ಡೀಸೆಲ್ ಏರೈತೆ ಅಲ್ಲ ರೀ ಹ್ಞೂ ರೀ ಇಲ್ಲ ನಮ್ಮ ಡ್ರೈವರ್ಗಳು ಚೆನ್ನಾಗಿ ಕರ್ಕೊಂಡು ಹೋಗ್ ಚೆನ್ನಾಗಿ ಕರ್ಕೊಂಡ್ ಬರ್ತಾರೆ ರೀ ಯಾವುದೇ ಏನು ತೊಂದರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರ್ತಾರೆ ನೀವು ಎಲ್ಲ ಕೌಂಟ್ ಮಾಡಿ ಹೇಳಿರಿ ನಾವು ಆಯ್ತು ರೀ ಆಯ್ತು ರೀ ಮೇಡಮ್ಮ ಡೇಟ ಆಯ್ತು ಆಯ್ತು ನಾವು ರೇಟ್ ಪಿಕ್ಸ್ ಮಾಡಿ ಹೇಳ್ತಿವಿ ತಗೋ ರೀ ಮೇಡಮ್ ಆಯ್ತು ರೀ ನಮ್ಸ್ಕಾರ ಮೇಡಮ್ ನಮ್ಸ್ಕಾರ ರೀ